ಗ್ರಾಮೀಣ ಯುವಜನತೆ ಅಂದರೆ ಜಾಸ್ತಿ ಹಳ್ಳಿಗಳಲ್ಲಿ ಹೆಚ್ಚು ಅವಲಂಬಿಸಿರುವುದು ಕೃಷಿ ಆಧಾರಿತ ಭೂಮಿನೇ ಕೃಷಿ ಆಧಾರಿತ ಬಂದು ಕೆಲವರು ಪಂಪ್ಸೆಟ್ಗಳನ್ನ ಹಾಕಸ್ಕಂಡಿದಾರೆ ಅವರು ರಾಗಿ ಭತ್ತ ಆಮೇಲೆ ಹಸುವಿಗೆ ಇದು ಅದೇನಪ್ಪ ಸೀಮೆ ಹುಲ್ಲು ಆ ಥರ ಬೆಳಿತಾರೆ ಇನ್ನು ಕೆಲವ್ರು ಜನ ಬರಡು ಭೂಮಿ ಅಲ್ಲಿ ರಾಗಿ ಮುಸ್ಕಿನ ಜೋಳ ಕಡಲೆ ಬೀಜ ಹುರುಳಿ ಆಮೇಲೆ ಜೋಳ ಆಮೇಲೆ ಇದು ಅದೇನಪ್ಪ ಅಲಸಂದೆ ಅವರೆ ಉದ್ದು ಆಮೇಲೆ ತಡಗುಣಿ ಕಾಳು ಅವರೆಕಾಳು ಈ ಥರ ಕೆಲವ್ರು ಬೆಳಿತಾರೆ ಇವಾಗೆಲ್ಲ ಅವಾಗೆಲ್ಲ ಹೊಲ್ದಲ್ಲಿ ಕಳೆ ಕೀಳುದು ಗೊಬ್ರ ಊಡ್ಸೋರು ಹೊಲ ಉಳಸೋರು ನೇಗಿಲಲ್ಲಿ ಹೊಲ ಉಳ್ಸಿನ ಆಳಾಗಿ ನೇಗಿಲು ಹೊಲ ಉಳ್ತಿದ್ರು ಇವಾಗೆಲ್ಲ ಟ್ರ್ಯಾಕ್ಟ್ರ್ ಬಂದ್ಬಿಟ್ಟು ಟ್ರ್ಯಾಕ್ಟ್ರಲ್ಲೇ ಬಿತ್ತನೆ ಮಾಡುವುದು ಕಳೆ ಕೀಳುವುದು ಹೊಲ ಉಳುದು ಎಲ್ಲ ಟ್ರ್ಯಾಕ್ಟ್ರರು ಆಗಿರೋದ್ರಿಂದ ಆಧುನಿಕ ಕೃಷಿ ತಂತ್ರಜ್ಞಾನಂದ್ರೆ ಜನಗಳೆಲ್ಲ ತುಂಬ ಸೋಂಬೇರಿ ಆಗಿಬಿಟ್ಟಿದಾರೆ ಆಮೇಲೆ ಕಾಯಿಲೆ ಕಸಾಲೆ ಅಂತ ತುಂಬ ಕಷ್ಟಪಡ್ತವ್ರೆ ಆಮೇಲೆ ಈಗಿನ ಆಹಾರದಲ್ಲಿ ಅಂಥ ಶಕ್ತಿಯುತವಾದ ಆಹಾರ ಇಲ್ಲ ಅವಾಗೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು ಇವಾಗೆಲ್ಲ ಡಿ ಎ ಪಿ ಯೂರಿಯಾ ಆ ಥರ ಹಾಕ್ತಾರೆ ಆಮೇಲೆ ಹೆಚ್ಚು ಹೆಚ್ಚು ಕೆಲಸ ಮಾಡೋವರು ಕಡಿಮೆ ಕೂತ್ಕೊ ತಿನ್ನೋವರೇ ಸೋಮಾರಿಗಳೇ ಜಾಸ್ತಿ ಕೆಲಸ ಮಾಡೋವರೇ ಕಡಿಮೆ ಕೆಲವ್ರು ಬೆಳಿತಾರೆ ಕೆಲವ್ರು ಬೆಳ್ಯದಿಲ್ಲ ಕೆಲವ್ರು ಬೆಳೆದವ್ರು ದುಬಾರಿ ದುಡ್ಡಿಗೆ ಅವ್ರ್ ದವಸ ಧಾನ್ಯನ ಮಾರ್ತಾರೆ ಕೆಲವರು ತಗತ್ ಅದನ್ನು ತಗೊತಾರೆ ಕೃಷಿ ದೃಷ್ಟಿಕೋನ ಅಂತಂದರೆ ಅವ್ರು ಆಧುನಿಕ ತಂತ್ರಜ್ಞಾನನೇ ಜಾಸ್ತಿ ಬಳಸ್ತಾ ಇರುವುದು ಅಂದರೆ ಹೊಲ್ದಲ್ಲಿ ಕೆಲಸ ಮಾಡಿ ದುಡಿಯೋವರು ಕಡಿಮೆ ಆಗಿರೋದರಿಂದ ಎಲ್ಲರೂ ಸಿಟಿ ಸೇರ್ಬಿಟ್ಟು ಗಾರ್ಮೆಂಟ್ಸು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಅಂತ ಹೊರ್ಟೋಯ್ತಾ ಇದ್ದಾರೆ ವಲಸೆ ಹೊರ್ಟೋಗಿರೋದ್ರಿಂದ ಅಲ್ಲಿ ಇಲ್ಲಿ ದುಡಿಮೆ ಮಾಡೋವರು ಕಡಿಮೆ ಹಿಂದೆ ವಯಸ್ಸಾಗಿರೋವ್ರು ದುಡಿತಾ ಇದ್ದರು ಇವಾಗ ಯಾರೂ ಚಿಕ್ಕ ಚಿಕ್ಕ ವಯ್ಸಿಗೆ ಎಲ್ಲರೂ ಬಿ ಪಿ ಶುಗರು ತೈರಾಯ್ಡನ್ನು ಎದುರಿಸ್ತಾ ಇರೋದರಿಂದ ಆಧುನಿಕ ಕೃಷಿ ಉಪಕರಣಗಳನ್ನೇ ಹೆಚ್ಚು ಹೆಚ್ಚು ಬಳಸ್ತಾ ಇದ್ದಾರೆ ಅದರಿಂದ ಫಸಲು ತುಂಬ ಬೆಳೆ ಕಡಿಮೆ ಫಸಲು ಕಡಿಮೆ ಆಮೇಲೆ ಇಳುವರಿಯೂ ಕಡಿಮೆ ಆಮೇಲೆ ಕಷ್ಟಪಟ್ಟು ಬೆಳದ್ರೂ ಸರಿಯಾದ ಬೆಲೆ ಬೆಳೆ ಸಿಗುವುದಿಲ್ಲ ಬೆಲೆ ಸಿಗಲ್ಲ ಅದಕ್ಕೆ ಆದ್ದರಿಂದ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಐದು ಸಾವಿರ ರೂಪಾಯಿ ಲಾಭವೂ ತಗಳುಕ್ಕೆ ಆಗುವುದಿಲ್ಲ ಅದೇ ಐದು ಸಾವಿರ ರೂಪಾಯ್ಗೆ ಕೊಂಡ್ಕೊಂಡೇ ಉಣ್ಬೋದು ಸುಮ್ಮನೆ ಮೈ ಕೈ ನೋವು ಯಾಕೆ ನೋಯಿಸ್ಕೊಳ್ಳೋದು ಹೊಲ್ದಲ್ ಯಾಕೆ ಬಿಸ್ಲಲ್ಲಿ ಬೆಂಕಿಲೋ ಕಷ್ಟಪಡೋದು ಅನ್ನೋವರೂ ಅವ್ರೆ ಇಲ್ಲ ಭೂಮಿ ತಾಯಿಗ್ ಹಾಕದ್ರೆ ಅವ್ಳ್ ಯಾವತ್ತೂ ಕೈ ಬಿಡಲ್ಲ ಅನ್ನೋವರೂ ಅವ್ರೆ ಹೀಗಾಗಿ ಹಳ್ಳಿ ವ್ಯವಸಾಯ ಅಂತಂತಂದರೆ ವ್ಯವಸಾಯ ತುಂಬ ಚೆನ್ನಾಗಿ ಮಳೆ ಬೆಳೆ ತುಮ್ ಮಳೆ ಆದರೆ ಬೆಳೆ ತುಂಬ ಚೆನ್ನಾಗಿರುತ್ತೆ ಕೆರೆ ಕಟ್ಟೆಯಲ್ಲಿ ನೀರು ನಿಂತಿದ್ದರೆ ಬೋರ್ಗಳಲ್ಲಿ ಪಂಪ್ಸೆಟ್ಗಳಲ್ಲೆಲ್ಲ ನೀರು ಬರುತ್ತೆ ಅವಾಗ ಜೋಳ ಮೂರು ಮೂರು ತಿಂಗ್ಳದ್ದು ಭತ್ತ ಜೋಳ ಇವೆಲ್ಲ ಮೂರು ತಿಂಗ್ಳ ಬೆಳೆಗಳು ಇವೆಲ್ಲನೂ ಕಣ್ಮುಚ್ಕೋ ಬೆಳಿಬೋದು ಬೆಳ್ದ್ರೂ ಕಾಡು ಮೃಗಗಳು ಕಾಡು ಪ್ರಾಣಿಗಳು ಜಾಸ್ತಿ ಆಗ್ಬಿಟ್ಟಿದವೆ ಬಂದು ಜೋಳನೆಲ್ಲ ಹಂದಿಯೇ ಹಂದಿ ಎಲ್ಲ ತಿಂದಾಕ್ಬಿಡ್ತದೆ ಆಮೇಲೆ ಉರುಳಿ ಹಾಕದ್ರೆ ನೆಲನೆಲ್ಲಾನೂ ಅಗೆದು ಎಲ್ಲ ಹಳ್ಳ ಕೊಳ್ಳ ಮಾಡ್ಬಿಡ್ತದೆ ಆಮೇಲೆ ಜನಗಳು ಹೆದ್ರಕಂಡು ಹ ಕರೆಂಟ್ ವೈರು ಅದು ಇದು ಹೊಲದ್ ಸುತ್ತಾಕೊಂಡ್ರೆ ಫಾರೆಶ್ಟ್ನವ್ರು ಬಂದು ಯಾಕೆ ಕಾಡು ಪ್ರಾಣಿಗಳಗೆ ತೊಂದರೆ ಕೊಟ್ಟಿದ್ದೀರಿ ಅಂದುಬಿಟ್ಟು ಅವ್ರು ಫಾರೆಶ್ಟ್ನವ್ರ ಸಮಸ್ಯೆನೇ ಎದ್ರಿಸ್ಬೇಕಾಗತ್ತೆ ಆದ್ರಿಂದ ಜನಗಳು ತುಂಬ ಕಷ್ಟಪಡ್ತವ್ರೆ ತುಂಬ ಜನ ಇದು ಮಾಡ್ತಾವ್ರೆ ಹ್ಞೂ ಹಳ್ಳಿ ಕೃಷಿ ವಿಧಾನ ಅವಾಗ ಕಳೆ ಕಳೆ ಮಾಡ್ಬಿಟ್ಟು ರಾಗಿ ಎಲ್ಲ ಒಕ್ಕಣೆ ಮಾಡ್ತಾ ಇದ್ದರು ಇವಾಗೆಲ್ಲ ಮಿಷಿನಗೆ ಕೊಡೋದರಿಂದ ಇಳುವರಿ ಎಲ್ಲ ತುಂಬ ಅರ್ಧ ನೆಲಕ್ಕೆ ಭೂಮಿಗೆ ವೇಶ್ಟ್ ಆಗ್ತದೆ ಹೀಗಾಗಿ ಆಧುನಿಕ ಆಧುನಿಕ ಉಪಕರಣಗಳು ಎಷ್ಟು ಒಳಿತೋ ಅಷ್ಟೇ ಕೆಡುಕು ಇಳುವರಿಯೂ ಕಡಿಮೆ ಆಗಿದೆ